ನಮ್ಮ ಮನೆಯಲ್ಲಿ ಔಷಧೀಯ ಗುಣಗಳುಳ್ಳ ತುಳಸಿ ಮತ್ತಿತರ ಸಸ್ಯಗಳನ್ನು ಬೆಳೆಯುತ್ತೇವೆ

ನಮ್ಮ ಮನೆಯ ಕಂಪೌಂಡ್ನಲ್ಲಿ ಸಾಕಷ್ಟು ಸಸ್ಯಗಳನ್ನು ಬೆಳಿತೇವೆ ಅದರಲ್ಲಿ ತುಳಸಿ ಇರಬೋದು ಗುಲಾಬಿ ಹೂವು ದಾಸವಾಳ ಮಲ್ಲಿಗೆ ಹೂವು ಮತ್ತು ಶೋ ಸಸಿಗಳು ಈ ರೀತಿಯಾದಂತಹ ನಾವು ಸಸಿಗಳನ್ನು ಬೆಳಿತಾ ಇದ್ದೇವೆ ಅದರಲ್ಲಿ ತುಳಸಿ ಸಸ್ಯವೂ ಕೂಡ ಒಂದು ಈ ತುಳಸಿ ಸಸ್ಯವನ್ನು

ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಂತೆ ತುಳಸಿ ಸಸ್ಯವನ್ನು ಪೂಜ್ಯತಾ ಭಾವ್ನೆಯಿಂದ ಅಥವಾ ಒಂದು ಧಾರ್ಮಿಕ ಭಕ್ತಿಯಿಂದ ಪೂಜಿಸಲ್ಪಡ್ತೇವೆ ಕಾರಣ ಇಷ್ಟೇ ಹಿಂದೂ ಧರ್ಮ ಸಾಕಷ್ಟು ಗಿಡ ಮರಗಳನ್ನು ಮತ್ತು ಕಲ್ಲು ಮಣ್ಣುಗಳನ್ನು ಪೂಜಿಸಿ ಒಂದು ವಿಗ್ರಹ ರೂಪವನ್ನು ಕೊಡುವಂತಹ ನೀಡುವಂತಹ ಒಂದು ಭಕ್ತಿ ನಮ್ಮ ಹಿಂದೂ ಜನಾಂಗದಲ್ಲಿದೆ ಹಾಗೆ ಹಲವಾರು ಸಸ್ಯಗಳಿದ್ದರೂ ಕೂಡ ಈ ತುಳಸಿ ಸಸ್ಯವನ್ನು ನಾವು ಧಾರ್ಮಿಕ ದೃಷ್ಟಿಯಿಂದ ಪೂಜ್ಯತಾ ಭಾವನೆಯಿಂದ ಪೂಜಿಸಲ್ಪಡ್ತೇವೆ ಈ ತುಳಸಿ ಸಸ್ಯಗಳಲ್ಲಿ ಹಲ್ವಾರು ಪ್ರಕಾರಗಳಿವೆ ನನಗೆ ಗೊತ್ತಿರುವ ಹಾಗೆ ಕೃಷ್ಣ ಸಸ್ಯ ಮತ್ತು ಬೇರೆ ಬೇರೆ ಸಸ್ಯಗಳು ಇವೆ ಹೆಣ್ಣು ಸಸ್ಯ ಸಸ್ಯ ಗಂಡು ಸಸ್ಯ ಈ ರೀತಿ ತುಳಸಿ ಸಸ್ಯಗಳಲ್ಲಿವೆ ನಮ್ಮ ಹಿಂದೂ ಸಂಪ್ರದಾಯದಂತೆ ನಮ್ಮ ಭಾರತದಲ್ಲಿ ವರ್ಷಕ್ಕೊಮ್ಮೆ ಬರುವಂತೆ ತುಳಸಿ ವಿವಾಹನೂ ಕೂಡ ಒಂದು ಧಾರ್ಮಿಕ ಹಬ್ಬವನ್ನಾಗಿ ಆಚರಿಲಿಸ್ ಆಚರಿಸಲ್ಪಡ್ತವೆ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ತುಳಸಿ ವಿವಾಹವು ಒಂದು ಪವಿತ್ರವಾದಂಥ ಹಬ್ಬ ಅಂದು ಹೆಣ್ಣು ತುಳಸಿ ಸಸ್ಯಗೆ ಕೃಷ್ಣ ಸಸ್ಯೆಯಲ್ಲಿಂದ ವಿವಾಹವನ್ನು ಮಾಡುತ್ತೇವೆ ಅಂಥ ಒಂದು ಹಬ್ಬವನ್ನು ನಾವು ಪರಂಪರೆಯಿಂದ ಆಚರಿಸಲ್ಪಡುತ್ತಾ ಬಂದಿದ್ದೇವೆ ಇಷ್ಟೇ ವೀಕ್ಷಕರೆ ಇಷ್ಟೇ ಭಾರತವು ಒಂದು ಪುಣ್ಯವಾದಂಥ ಸ್ಥಳ ಹಾಗಾಗಿ ಈ ಸಸ್ಯವನ್ನು ನಾವು ಪೂಜ್ಯತಾ ಭಾವ್ನೆಯಿಂದ ಕಾಣ್ತಾ ಇದ್ದೇವೆ ಅದರ ಜೊತೆಗೆ ಆ ತುಳಸಿ ಸಸ್ಯವನ್ನು ಸೇವನೆ ಮಾಡುವುದರಿಂದ ಮತ್ತು ಅದನ್ನ ಬಳಸುವುದ್ರಿಂದ ಸಾಕಷ್ಟು ರೋಗ ರುಜಿನಗಳು ಮಾಯವಾಗುತ್ತವೆ ಅದು ಮನೆಯ ಮದ್ದು ಆಗಿ ನಾವು ಅದನ್ನು ಉಪಯೋಗಿಸುತ್ತೇವೆ ವಿಜ್ಞಾನದಲ್ಲಿ ತಿಳಿಸುವಂತೆ ಈ ತುಳಸಿ ಸಸ್ಯವನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಸಾಕಷ್ಟು ರೋಗ ರುಜಿನಗಳು ಮಾಯವಾಗುತ್ತವೆ ಮತ್ತು ಹಲ್ವಾರು ರೋಗವನ್ನು ರೋಗಗಳು ಬರದಂತೆ ತಡೆಗಟ್ಟುತ್ತದೆ ಮುಂಜಾಗ್ರತವಾಗಿ ತುಳಸಿ ಸಸ್ಯವನ್ನು ಅದರ ಕಷಾಯವನ್ನು ಕುಡಿಯುವುದರಿಂದ ಯಾವುದೇ ರೋಗ ರುಜಿನಗಳು ಬರದಂತೆ ತಡೆಗಟ್ಟುವಂತಹ ಶಕ್ತಿ ಇದು ಒಂದು ತುಳಸಿ ಸಸ್ಯಕ್ಕಿದೆ ಯಾವುದೇ ರೋಗ ಬಂದರೂ ಕೂಡ ರೋಗ ಬಂದಾದ ನಂತರ ತುಳಸಿ ಸಸ್ಯದ ಎಲೆಗಳಿಂದ ಮಾಡಿದಂಥ ಅದರ ರಸ ಹಾಗೂ ಕಷಾಯ ಸೇವನೆ ಕ್ರಮೇಣ ದಿನನಿತ್ಯ ಒಂದು ಲೋಟ ಕಷಾಯವನ್ನು ಸೇವಿಸೋದ್ರಿಂದ ಮನುಷ್ಯರಿಗೆ ಮುಂಜಾಗ್ರತೆ ಇರುವಂಥ ಯಾವುದೇ ರೋಗಗಳನ್ನು ಬರದಂತೆ ತಡೆಗಟ್ಟುತ್ತದೆ ಹಾಗೆ ಈ ತುಳಸಿ ಸಸ್ಯದಲ್ಲಿ ನೈಸರ್ಗಿಕ ಮದ್ದುಗಳು ದೊರೆಯುತ್ತವೆ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗದೆ ಮಾನವನ ಗಾಯ ಇರಬೋದು ಒಳಗಿನ ರೋಗ ಇರಬೋದು ಅದನ್ನು ಬೇಗನೆ ವಾಸಿ ಮಾಡುವಂಥ ಗುಣ ತುಳಸಿ ಸಸ್ಯದಲ್ಲಿ ಇದೆ ವೀಕ್ಷಕರೆ ಮನೆಯ ಮದ್ದು ಶ್ರೇಷ್ಠವಾದದ್ದು ಅಂತಂದು ಹಿರಿಯರು ಹೇಳ್ತಾರ ಹಾಗಾಗಿ ನಾವು ಇಂಗ್ಲೀಷ್ ಔಷಧಿಗೆ ಮೊರೆ ಹೋಗದಂತೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಮನೆಯ ಕಂಪೌಂಡಿನಲ್ಲಿ ಬೆಳೆಯುವಂತಹ ಸಾಕಷ್ಟು ಸಸ್ಯಗಳು ಇರುತ್ತವೆ ಅದರ ಗುಣ ಅದರ ಮಹತ್ವ ಅದರ ಒಂದು ಔಷಧೀಯ ಮಹತ್ವವನ್ನು ತಿಳಿಯುತ್ತಾ ಹೋದರೆ ನಾವು ಯಾವುದೇ ಆಸ್ಪತ್ರೆಗೆ ಮತ್ತು ವೈದ್ಯರಿಗೆ ನಾವು ನಮ್ಮ ರೋಗವನ್ನು ತೋರಿಸದೆ ನಮ್ಮ ಮನೆಯಲ್ಲಿರುವಂಥ ಔಷಧನ ಬಳಸಿಕೊಂಡು ನಮ್ಮಲ್ಲಿರುವಂಥ ರೋಗವನ್ನು ನಾವು ವಾಸಿ ಮಾಡುವಂಥ ಶಕ್ತಿ ನಮ್ಮ ಮನೆಯ ಹಿತ್ತಲ್ನಲ್ಲಿರುವಂಥ ಸಸ್ಯಗಳಿಗೆ ಇದೆ ಹಾಗಾಗಿ ಹಂಟಿಬಯೋಟಿಕ್ಸ್ ಗಿಂತ ಹೆಚ್ಚು ಪರಿಣಾಮವನ್ನು ಬೀರುವಂತಹ ಉತ್ತಮ ಪರಿಣಾಮವನ್ನು ಬೀರುವಂತಹ ಔಷಧೀಯ ಗುಣ ತುಳಸಿ ಸಸ್ಯದಲ್ಲಿದೆ ಆಂಟಿಬಯೋಟಿಕ್ಸ್ಗಿಂತ ಆಂಟಿಬಯೋಟಿಕ್ಸ್ ನಿಧಾನಗತಿಯಲ್ಲಿ ರೋಗವನ್ನು ವಾಸಿ ಮಾಡಿದರೆ ತುಳಸಿ ಸಸ್ಯವು ಬೇಗನೆ ತೀವ್ರಗತಿಯಲ್ಲಿ ರೋಗವನ್ನು ವಾಸಿ ಮಾಡುವಂತಹ ಗುಣ ತುಳಸಿ ಸಸ್ಯದಲ್ಲಿದೆ ಹಾಗಾಗಿ ತುಳಸಿ ಸಸ್ಯವು ಆಂಟಿಬಯೋಟಿಗಿಂತ ಉತ್ತಮ ಅಂತಂದು ನನ್ನ ಒಂದು ಅಭಿಪ್ರಾಯ ನಾವು ಸಾಕಷ್ಟು ಬೇರೆ ಬೇರೆ ಬೇರೆ ಬೇರೆ ಬೇರೆಯ ಇಂಗ್ಲೀಷ್ ಔಷಧಗಳನ್ನು ಉಪಯೋಗ ಮಾಡೋಕ್ಕಿಂತ ಮನೆಯ ಹಿತ್ತಲಿನಲ್ಲಿರುವಂತಹ ತುಳಸಿ ಸಸ್ಯಗಂತ ತುಳಸಿ ಸಸ್ಯಗಳಿಗೆ ಹಾಗೆ ಸಾಕಷ್ಟು ಔಷಧಿಗಳು ದೊರೆಯುತ್ತವೆ ಅವುಗಳನ್ನು ನಾವು ಮನೆಯ ಹಿತ್ತಲಿನಲ್ಲಿ ಬೆಳೆಸಿ ಉಳಿಸಿ ಮನೆಯ ಸುತ್ತಮುತ್ತಲಿರುವಂಥ ಪರಿಸರ ಸ್ವಚ್ಛತೆ ಪರಿಸರವನ್ನು ಸುಂದರಗೊಳಿಸುವಂತಹ ಜೊತೆಗೆ ನಮಗೆ ಔಷಧೀಯ ಗುಣವನ್ನು ಒದಗಿಸುವಂತಹ ಶಕ್ತಿ ಈ ಸಸ್ಯಗಳಿಗಿರುತ್ತೆ ಹಾಗಾಗಿ ವೀಕ್ಷಕರೆ ನಾನು ನಿಮಗೊಂದು ಕರೆ ನೀಡುವುದೇನೆಂದರೆ ಹಿಂದಿನ ಕಾಲದೊಳಗೆ ಸಾಕಷ್ಟು ರೈತರು ರೈತಾಪಿ ವರ್ಗದ ಕುಟುಂಬದವರು ಹೊಲದಲ್ಲಿ ಕೆಲಸ ಮಾಡಿ ಮನೆಯಲ್ಲಿ ಬಂದು ಉ ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡಿ ಜೀವನ ಮಾಡ್ತಾಯಿದ್ರ್ ರೊಟ್ಟಿ ತಿನ್ನು ಗಟ್ಟಿಯಾಗಿ ರಟ್ಟೆ ಮುರಿದು ಜೀವನ ಮಾಡು ಅಂತಂದು ಹೇಳ್ತಾ ಇದ್ದರು ಆಗಿನ ಕಾಲ್ದೊಳಗೆ ಯಾವುದೇ ರೀತಿಯಾದಂತಹ ರೋಗಗಳು ಬರುತ್ತಿರಲಿಲ್ಲ ಈಗಿನ ಜನರು ಉತ್ತಮವಾದಂಥ ಆಹಾರವನ್ನು ಬಿಟ್ಟು ಪಾಸ್ಟ್ ಫುಡ್ ಅಥ್ವಾ ಕರಿದ ಆಹಾರಗಳನ್ನು ಸೇವನೆ ಮಾಡಿ ಮತ್ತು ಕಲಬೆರಕೆ ಆಹಾರವನ್ನು ಸೇವನೆ ಮಾಡಿ ಆಯಸ್ಸನ್ನು ಕಡಿಮೆ ಮಾಡುತ್ತಾ ಆಂಗ್ಲ ಔಷಧಿಗಳಿಗೆ ಮೊರೆ ಹೋಗಿ ತಮ್ಮ ಆಯುಸ್ಸನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಹಿರಿಯರು ಹೇಳಿದ ಹಾಗೆ ನಾವು ಆಹಾರ ಪದ್ದತಿಗಳನ್ನು ಹಿರಿಯರು ಹಾಕಿ ಕೊಟ್ಟಂಥ ಸಂಪ್ರದಾಯಗಳನ್ನು ಮತ್ತು ಹಿಂದೆ ಇರುವಂಥ ನೈಸರ್ಗಿಕ ದೊರೆಯುವಂಥ ಸಸ್ಯಗಳನ್ನು ಔಷಧಿಗಳನ್ನು ನಾವು ಯಾವತ್ತೂ ಬಿಡಬಾರದು ಹಾಗಾಗಿ ಹೊಸದು ಎಷ್ಟೇ ನೋಡಲಿಕ್ಕೆ ಸುಂದರವಾಗಿದ್ದರೂ ಹಳೆದ್ಕಿಂತ ಉತ್ತಮವಾಗಿರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ತುಳಸಿ ಎಲೆಗಳನ್ನು ಚಹಾ ಮಾಡಿ ಕುಡಿದರೆ ಕೆಮ್ಮು ಕಫ ಕಡಿಮೆ ಆಗುತ್ತದೆ ಆದರೆ ದಿನನಿತ್ಯ ಒಂದೊಂದೇ ಒಲೆ ಎಲೆಗಳನ್ನು ನಾವು ಯ ಜಗಿದು ಜಗಿದು ತಿಂದರೆ ಯಾವುದೇ ರೀತಿಯಾದಂತಹ ದೇಹದ ಒಳಗಿರುವಂಥ ಕಾಯ್ಲೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೆ ಯಾವುದು ಯಾವ ಆಹಾರ ಕಹಿ ಅನಿಸುತ್ತಿದೆಯೋ ಆ ಆಹಾರದಲ್ಲಿ ಉತ್ತಮವಾದಂಥ ಪ್ರೋಟೀನ್ ಮತ್ತು ಪೌಷ್ಟಿಕಾಂಶ ಇರುತ್ತದೆ ನಾಲಿಗೆಗೆ ರುಚಿ ಕೊಡುವಂಥ ಆಹಾರದಲ್ಲಿ ಯಾವುದೇ ರೀತಿಯಾದಂಥ ಶಕ್ತಿ ಇರೋದಿಲ್ಲ ನಾಲಿಗೆ ರುಚಿ ಕಹಿಯನ್ನು ಕೊಡುವಂಥ ಆಹಾರದಲ್ಲಿ ಶಕ್ತಿಯುತವಾದಂಥ ಜೀವಸತ್ವಗಳು ಇರುತ್ತವೆ ಹಾಗಾಗಿ ನಮ್ಮ ಮನೆಯ ಹಿತ್ತಲಿನಲ್ಲಿ ಹೆಚ್ಚು ಹೆಚ್ಚು ನಾವು ತುಳಸಿ ಸಸ್ಯಗಳನ್ನು ಬೆಳೆಸುತ್ತಾ ಆಂಟಿಬಯೋಟಿಕ್ಗಿಂತ ಹೆಚ್ಚು ಕೆಲಸವನ್ನು ಮತ್ತು ಅತಿ ಹೆಚ್ಚು ರೋಗದ ವಿರುದ್ಧ ಪರಿಣಾಮವನ್ನು ಬೀರುವಂತಹ ಒಂದು ತುಳಸಿ ಸಸ್ಯಕ್ಕೆ ನಾವೆಲ್ಲರೂ ಮಾರು ಹೋಗಿ ಅದನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಒಳಗೆ ನಾವೆಲ್ಲರೂ ಕೆಲಸವನ್ನು ಮಾಡ್ಬೇಕಾಗತ್ತೆ ವೀಕ್ಷಕರೆ ಇಷ್ಟೇ ನಮಗೆ ಇತ್ತೀಚಿನ ಸಸ್ಯಗಳ ಕುರಿತು ಔಷಧಿಗಳ ಕುರಿತು ಜ್ಞಾನ ಕಡಿಮೆ ಇರಬೋದು ಆದರೆ ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಅವುಗಳ ಬಗ್ಗೆ ತಿಳಿಯುತ್ತಾ ಹೋದರೆ ನಾವು ಈ ರೀತಿಯಾದಂತಹ ಒಂದು ಸಸ್ಯಗಳನ್ನು ಬೆಳೆಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡೇ ಮಾಡ್ತೀವಿ ಹಾಗಾಗಿ ಎಷ್ಟೋ ನಮ್ಮ ಮನೆಯ ಹಿತ್ತಲಿನಲ್ಲಿ ಸಾಕಷ್ಟು ಸಸ್ಯಗಳಿರುತ್ತವೆ ಆದ್ರೆ ಅದರ ಗುಣಗಳನ್ನು ಅದರ ಒಂದು ಮಹತ್ವವನ್ನು ನಾವು ತಿಳಿಯೋರೆದಿಲ್ಲ ಹಾಗಾಗ್ ಈಗಿನ ಮಕ್ಕಳಿಗೆ ಹಿರಿಯರಾದಂತ ನಾವು ಈಗಿನ ಮಕ್ಕಳಿಗೆ ಆ ಒಂದು ಸಸ್ಯಗಳ ಮಹತ್ವವನ್ನು ತಿಳಿದು ತಿಳಿಸಿ ನಾವೂ ತಿಳಿದುಕೊಂಡು ಮಕ್ಕಳಿಗೆ ತಿಳಿಸಿ ಒಂದು ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಶ್ರಮಿಸುವಂತಹ ಕೆಲಸವನ್ನು ಮಾಡಬೇಕು ಹಾಗಾಗಿ ತುಳಸಿ ಸಸ್ಯವು ಆ್ಯಂಟಿಬಯೋಟಿಕ್ಸಿಗಿಂತ ಉತ್ತಮ ಎಂಬುದು ನನ್ನ ಒಂದು ವೈಯಕ್ತಿಕ ಭಾವನೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ತುಳಸಿ ಔಷಧೀಯ ಗುಣ ಒಂದು ಮಹತ್ವದ ಕುರಿತು ನನ್ನ ಒಂದು ಅನಿಸಿಕೆ